ಒಂದು ನೂರ ಐದು ಅರುವತ್ತು ಸಾವಿರದ ಆರು ನೂರ ಒಂದು ಎಂಬತ್ತೆಂಟು ಸಾವಿರದ ನೂರ ಇಪ್ಪತ್ತೈದು ಒಂದು ಲಕ್ಷದ ನೂರ ತೊಂಬತ್ತೈದು ಒಂಬತ್ತು ಲಕ್ಷದ ಅರುವತ್ತೈದು ಸಾವಿರದ ಒಂಬತ್ತು ನೂರ ತೊಂಬತ್ತೈದು